ನಮಸ್ಕಾರ ಹೇಳಿ

ಹಾಂ ಹೌದೌದು ನಾನೇ ಗಿರೀಶ್ ಮಾತಾಡ್ತಿರೋದು ಹೇಳಿ ಏನಾಗಬೇಕಿತ್ತು ಓಕೆ ಹಾಂ ಹಾಂ ಯಾವತ್ತು ಮುಂದಿನ ಭಾನುವಾರ ಓಕೆ ಸರಿ ಸರಿ ಹಾಂ ಹಾಂ ಹಾಂ ಹಾಂ ಇಲ್ಲಿ ಎಲ್ಲಿ ಹೋಗ್ ಹೊರ್ಟಿದ್ದೀರಾ ಹೌದಾ ಅದನ್ನ ವ್ಯವಸ್ಥೆ ನಾವೇ ಮಾಡಬೇಕಾ ಸರಿ ಸರಿ

ಇಲ್ಲೆ ನಮ್ಮಲ್ಲೇ ಅಮೂಲ್ಯ ಹೋಮ್ ಸ್ಟೇ ಅಂತ ಇದೆ ನಮ್ಮಲ್ಲೇನೆ ನಿಮ್ಗೆ ಅದದ್ದೂ ವ್ಯವಸ್ಥೆ ಮಾಡ್ಕೊಡ್ತೀವಿ ಸಿಟಿಲ್ಲಿ ಸಿಟಿಲ್ಲಿ ಸಿಟಿಲ್ಲೀ ಇಲ್ಲಿ ನೀವು ಬೆಂಗಳೂರಿಂದ ಬರ್ತಾ ಎಂಟ್ರೆನ್ಸಲ್ಲೇ ಒಬವ್ ಸಿಟಿಗೆ ನೀವ್ ಬರ್ತಿದಂಗೆನೆ ಒಂದು ಸ್ಟೇಡಿಯಮ್ ಸಿಗುತ್ತೆ ಕಾಲೇಜಿದೆ ಸೈನ್ಸ್ ಕಾಲೇಜ್ ಅಂತೇಳಿ ಪಿ ಯು ಸಿ ಕಾಲೇಜು ಸೊ ಅದು ಅಲ್ಲಿಂದ ಮುಂದೆ ಬಂದರೆ ಸ್ಟೇಡಿಯಮ್ ಅಂತ ನೀವು ಕೇಳಿದ್ರೆ ಯಾರಾರು ಹೇಳ್ತಾರೆ ಸ್ಟೇಡಿಯಮ್ ಹಿಂದ್ಗಡೆ ಟೀಚರ್ಸ್ ಕಾಲೋನಿ ಹಾಂ ಹಾಂ ಅದೆ ಅದೆ ಸ್ಟೇಡಿಯಮ್ ಇದೆ ನಿಮ್ಗೆ ಯಾವ ರೀತಿ ಪ್ಲೇಸಸ್ ಬೇಕು ಅಂದರೆ ಒಂದು ದೇವಸ್ಥಾನ ಆ ರೀತಿನು ಹೋಗ್ತಿರಾ ಅಥ್ವಾ ಬರೇ ನೀವು ಕೋಟೆ ಅಥ್ವಾ ಹ್ಞೂ ಕೋಟೆ ಇದೆ ನೀವು ಇಲ್ಲಿ ಇದು ಅದೆ ಇಲ್ಲಿ ಬಂದರೆ ಒಂದು ದಿವ್ಸಕ್ಕೆ ನಿಮ್ಗೆ ಇಲ್ಲಿ ಫಸ್ಟ್ಗೆ ದೇವಸ್ಥಾನ ಬೆಳಗ್ಗೆ ನೀವು ಬಂದರೆ ಟಿಫಿನ್ ಮಾಡ್ಕೊಂಡು ನಮಗೆ ನಮ್ಮ ಓಮ್ ಸ್ಟೇ ಅಲ್ಲೆ ನೀವು ಫ್ರೆಶ್ ಆಗ್ಬಿಟ್ಟ್ ಮತ್ತು ಟಿಫಿನ್ ಮಾಡ್ಕೊಂಡು ಫಸ್ಟಿಗೆ ದೇವಸ್ಥಾನಕ್ಕ್ ಕರ್ಕಂಡು ಹೋಗ್ತಿವಿ ಏಕನಾಥೇಶ್ವರಿ ದೇವಸ್ಥಾನ ಇದೆ ತುಂಬಾ ದೊಡ್ಡದು ಫೇಮಸ್ಸು ನಾಯಕರ ವಂಶಸ್ಥರು ಎಲ್ಲ ಅಲ್ಲಿ ನಡ್ಕೊಳ್ತಾ ಇದ್ದರು ಏಕನಾಥೇಶ್ವರಿ ಅದು ಮುಗಸ್ಕೊಂಡು ಅಲ್ಲಿಂದ ಮುಂದೇ ಕೋಟೆ ಕೋಟೆ ನಿಮ್ಗೆ ಗೊತ್ತಲ್ಲಾ ಏಳು ಸುತ್ತಿನ ಕೋಟೆ ಅದು ನಮ್ಗೆ ತುಂಬಾ ಇದಾಗಿದವೆ ಏನು ಕೋಟೆ ನೋಡಲಿಕ್ಕೇನೆ ನಿಮಗೆ ಸುಮಾರು ಒಂದು ಎರಡರಿಂದ ಮೂರು ತಾಸು ಬೇಕಾಗ್ಬೋದು ಏಕಂದರೆ ಅಲ್ಲಿ ಕೋಟೆಯಲ್ಲಿ ನಡ್ಕೊಂಡು ಹೋಗ್ಬೇಕ್ ಮೇಲೆ ಅಲ್ಲಿ ಹೋಗಿ ಅಲ್ಲಿ ಅದನ್ನ ಅಲ್ದ್ ಅಲ್ಲು ಮೇಲೊಂದು ದೇವಸ್ಥಾನ ಇದೆ ಅಲ್ಲಿ ಚಂಗಮ್ಮಂದು ದೇವಸ್ಥಾನ ಇದೆ ಅಲ್ಲಿ ದರ್ಶನ ಮಾಡ್ಕೊಂಡು ಹಾಗೇ ಮೇಲೆ ತುಪ್ಪದ ಬಾವಿ ಕೊಳ ಅದೆಲ್ಲ ಸೊಲ್ಪ ಮೇಲೆ ಹತ್ತಿ ಬರಬೇಕು ಸ್ವಲ್ಪ ನೀವು ಅದ ಆದಷ್ಟೂ ಲೈಟು ವೆಯ್ಟ್ ಇದ್ನ ಇದೆ ಅಂತಿರ ನೀವು ಹಗುರವಾದಂಥಾ ಬಟ್ಟೆಗಳು ಅಥ್ವಾ ಶೂ ಆ ಥರ ಹಾಕೊಂಬಂದ್ರೆ ಚೆನ್ನಾಗೆ ಹ್ಞೂ ಯಾಕಂದರೆ ಅಲ್ಲಿ ಬಿಸ್ಲು ಇರತ್ತೆ ಜೋಗಿ ಮಟ್ಟೀ ಅಂದರೆ ಇನ್ನು ದೂರ ಆಗತ್ತೆ ಫಸ್ಟು ಅದು ಇಲ್ಲಿ ಇಲ್ಲಿಂದ ದೂರ ಆಗತ್ತೆ ಫಸ್ಟ್ ಇದೆಲ್ಲ ಮುಗಸ್ಕೊಂಡು ಸಂಜೆಗೆ ಅಷ್ಟೊತಿಗೆ ಅಲ್ಲಿಗೆ ಹೋಗ್ಬೋದು ನೀವು ಅಲ್ ಜೋಗಿ ಮಟ್ಟಿ ಒಂದಿದೆ ಆಮೇಲೇ ಚಂದವಳ್ಳಿ ತೋಟ ಒಂದಿದೆ ಸ್ವಲ್ಪ ಅದೆಲ್ಲಾ ಚಂದವಳ್ಳಿ ತೋಟ ಅದೊಂದು ಚೆನ್ನಾಗಿದೆ ಅದು ಎರಡು ದಿವಸ ಹಾಂ ಕಡಿಮೆ ಅಂದರೂ ನಿಮ್ಗೆ ಎರಡು ದಿವಸನಾರು ಬೇಕಾಗ್ತದೆ ಒಂದು ಎರಡು ದಿವಸ ಆದರೆ ನಿಮಗೆ ಕ್ಲೀನಾಗೆ ನೋಡ್ಬೋದು ಎಲ್ಲಾ ಸ್ಥಳಗಳನ್ನ ನೋಡ್ಬೋದು ಕ್ಲೀನಾಗಿ ಮತ್ತು ರಾಜ್ರ ಕಾಲದ್ದು ಕೆಲವೆಲ್ಲ ಆನೆ ಬಾಗಿಲು ಅವೆಲ್ಲ ಇದೆ ಚೆನ್ನಾಗಿದೆ ನೀವು ಯಾವತ್ತು ಪ್ಲಾನ್ ಮಾಡ್ತೀರಿ ಎಷ್ಟ್ ಜನ ಬರ್ತೀರಿ ಅಂತೇಳಿ ನೀವು ಅಡ್ವಾನ್ಸ್ ಹಾಕದರೆ

ಅದನ್ನ ನಿಮಗೆ ನಾನು ಮೆಸೇಜಲ್ಲಾ ಮೆಸೇಜಲ್ಲಿ ಕಳಸ್ತೀನಿ ವಾಟ್ಸ್ಅಪ್ ಮೆಸೇಜಲ್ಲಿ ಡಿಸ್ಕ್ರಿಪ್ಷನ್ ಕಳ್ಸ್ತೀನಿ ಎಲ್ಲಾನು ಓಕೆ

ಹ್ಞೂ ಎಲ್ಲ ಎಲ್ಲ ಎಲ್ಲ ಎಲ್ಲಾ ಎಲ್ಲದು ಕಳಸ್ತೀನಿ ನಿಮಗೆ ಓಕೆ

ಓಕೆ ತ್ಯಾಂಕ್ ಯು ಓಕೆ ತ್ಯಾಂಕ್ ಯು ತ್ಯಾಂಕ್ ಯು ತ್ಯಾಂಕ್